ನನಗೆ ಮಹಾಭಾರತದಲ್ಲಿ ಕರ್ಣನ ಪಾತ್ರವು ತುಂಬ ಇಷ್ಟ ಆಗುತ್ತದೆ ಯಾಕೆಂದರೆ ಅವನು ಹುಟ್ಟಿದಾಗಿಂದ ಅವರ ಅಮ್ಮನಿಂದ ಬೇರೆ ಆಗ್ತಾನೆ ಆಮೇಲೆ ಅವನಿಗೆ ತುಂಬ ಕಷ್ಟಪಡ್ತಾನೆ ಆಮೇಲೆ ದುರ್ಯೋಧನನ ಸಹಾಯದಿಂದ ಅವನಿಗೆ ಒಂದು ಸೂತಪುತ್ರನಾಗಿದ್ದವನು ಆ್ಯಕ್ಚುಲಿ ಆಮೇಲೆ ಕ ಇವ್ನು ದುರ್ಯೋಧನನ ಸಹಾಯದಿಂದ ಅವನಿಗೆ ಒಂದು ರಾಜ್ಯ ಸಿಗುತ್ತದೆ ಅವನು ತುಂಬ ಒಳ್ಳೆಯವನಾಗಿರುತ್ತಾನೆ ಅವನಿಗೆ ದಾನಶೂರ ಕರ್ಣ ಅಂತನೂ ಹೇಳ್ತಾರೆ ಅವನು ಈ ಏನನ್ನಾದರೂ ದಾನ ಮಾಡ್ತಿದ್ದ ಅದಕ್ಕೆ ಆ ಪಾತ್ರ ನನಗೆ ತುಂಬ ಇಷ್ಟ ಮಹಾಭಾರತದಲ್ಲಿ